ಆಟೋ ಡ್ರೈವರಾ ಸರ್ ನಾವೀಗ ಟೀಚರ್ಸ್ ಕಾಲೋನಿಯಲ್ಲಿ ಇಳಿದುಕೊಂಡ್ವಲ್ಲ ಅವರು ಮಾತಾಡ್ತಿರೋದು ನಿಮ್ಮ ಆಟೋದಲ್ಲಿ ನಂದು ಪರ್ಸ್ ಬಿಟ್ಟ್ಬಂದ್ಬಿಟ್ಟಿದ್ದೀನಿ ಹಿಂದಿನ ಸೀಟ್ದಲ್ಲಿದೆ ನೋಡಿ ನಮ್ಮ ಪಾಪು ಅಲ್ಲಿ ಬೀಳಿಸಿಬಿಟ್ಟಿದ್ದಾಳೆ ನಾನು ನೋಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಅಡ್ರೆಸ್ಸಿಗೆ ತಂದುಕೊಡಿ ಮತ್ತೆ ನೀವು ಬಂದರೆ ಅದರ ಚಾರ್ಜಸ್ ಸಹ ಕೊಡ್ತೀನಿ ನಾನು ನಮ್ಮ ಅದೇ ಜಾಗಕ್ಕೆ ಬನ್ನಿ ನಾ ಅಲ್ಲೇ ಕಾಯ್ತಾಯಿದ್ದೀನಿ ಪ್ಲೀಸ್ ಸರ್ ತಂದ್ಕೊಡಿ ಅದರಲ್ಲಿ ನಂದು ಪಾನ್ ಕಾರ್ಡು ಐಡಿ ಕಾರ್ಡು ಎಲ್ಲ ಇದೆ ದಯವಿಟ್ಟು ತಂದ್ಕೊಡಿ ಇಲ್ಲ ನಾನು ನೋಡ್ಕೊಳ್ಳಿಲ್ಲ ಮಗಳು ಅಲ್ಲಿ ಬೀಳಿಸ್ಬಿಟ್ಟಿದ್ದಾಳೆ ಇಲ್ಲಿ ಬಂದ್ಮೇಲೆ ಅಮ್ಮ ಅಲ್ಲಿತ್ತು ಅಂತ ಹೇಳ್ತಾಯಿದ್ದಾಳೆ ಅದಕ್ಕೆ ದಯವಿಟ್ಟು ತಂದ್ಕೊಡಿ ಸರ್ ಓ ನಾ ಇಲ್ಲೇ ಕಾಯ್ತಾಯಿರ್ತೀನಿ ಆಯ್ತಾ ಹ್ಞೂಂ ಇಲ್ಲ ಒಂದು ಫೈವ್ ಮಿನಿಟ್ಸಲ್ಲಿ ಬನ್ನಿ ಇಲ್ಲೇ ಹತ್ರ ಇರ್ಬೇಕಲ್ಲ ನೀವು ಹಾನ್ ನಾನು ಕೊಡ್ತೀನಿ ಅದರ ಅಮೌಂಟ್ ಕೊಡ್ತೀನಿ ಅಲ್ಲಿಂದಲೂ ಚಾರ್ಜ್ ಕೊಡ್ತೀನಿ ಆಯ್ತಾ ಓಕೆ ಓಕೆ ತ್ಯಾಂಕ್ಯೂ ಬೇಗ ಬನ್ನಿ ಪ್ಲೀಸ್